ನಮ್ಮ ಭಾರತ ದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಕೆಲವೊಂದು ಕಡೆ ಚೆನ್ನಾಗಿದೆ ಕೆಲವೊಂದು ಕಡೆ ಚೆನ್ನಾಗಿಲ್ಲ ಈ ಸಾರಿಗೆ ವ್ಯವಸ್ಥೆ ಇಂದ ಮಕ್ಕಳು ಶಾಲೆಗೆ ಹೋಗಲೂ ಉಚಿತ ಬಸ್ ಪಾಸ್ ಮಾಡಿ ಕೊಟ್ಟಿದಾರೆ ಗೌರ್ಮೆಂಟಿಂದ ಮತ್ತು ವಯಸ್ಸು ಅರವತ್ತು ವರ್ಷ ಮೇಲ್ಪಟ್ಟವರಿಗೂ ಅರ್ಧ ಚಾರ್ಜ್ ಅಂತ ತಗೋತಿದ್ದಾರೆ ಇದರಿಂದ ವಯಸ್ಸಾದವರಿಗೆ ಮಕ್ಕಳಿಗೆಲ್ಲ ತುಂಬ ಅನುಕೂಲವಾಗಿದೆ ಈ ಸಿದ್ಧರಾಮಯ್ಯ ಉಚಿತ ಬಸ್ ಹೆಣ್ಣು ಮಕ್ಕಳಿಗೋಸ್ಕರ ಬಿಟ್ಟಿರೋದ್ರಿಂದ ತುಂಬ ಅವಶ್ಯಕತೇನೂ ಆಗಿದೆ ಅನಾನುಕೂಲಗಳು ಆಗಿದೆ ಅನಾನುಕೂಲಗಳು ಏನಂದರೆ ಉಚಿತ ಬಸ್ಗಳಿಂದ ಬಸ್ಸಿಗೆ ಹತ್ತೋಕ್ ಆಗ್ತಿಲ್ಲ ಇದ್ರಿಂದ ವಯಸ್ಸಾದವರಿಗೆಲ್ಲ ತುಂಬ ಕಷ್ಟವಾಗುತ್ತಿದೆ ಬಸ್ ಹತ್ತಲು ಮತ್ತು ಮಕ್ಕಳಿಗೆ ಎಕ್ಸಾಮಿಗೆ ಹೋಗೋಗದಾಗಿರ್ಬೌದು ಇಲ್ಲ ಸ್ಕೂಲಿಗೆ ಹೋಗೋದಾಗಿರ್ಬೌದು ಎಮರ್ಜನ್ಸಿ ಯಾವುದೇ ಕೆಲ್ಸಕ್ಕೆ ಹೋಗೋದಾಗಿರ್ಬೌದು ಈ ಬಸ್ಗಳಿಂದ ಉಚಿತ ಬಸ್ಗಳಿಂದ ತುಂಬ ಅನಾನುಕೂಲಗಳಾಗಿದೆ ಮತ್ತು ಉಚಿತ ಬಸ್ಸಿಂದ ಅನಾನುಕೂಲಗಳು ಆಗಿದಾವೆ ಮತ್ತು ಪ್ರಯೋಜನಗಳು ಆಗಿದಾವೆ ಅವು ಏನು ಪ್ರಯೋಜನ ಏನಂದರೆ ನಮಗೆ ಹೆಣ್ಣು ಮಕ್ಕಳಿಗೆ ಹಣ ಉಳಿತಾಯ ಆಗಿದೆ ಸಾಕಷ್ಟು ಆಮೇಲೇ ಬೇರೆ ಕಡೆ ಪ್ರಯಾಣಿಸಲು ನ ಹಣ ಉಳಿತಾಯವಾಗಿದೆ ನೋಡದೆ ಇರೋ ಪ್ಲೇಸ್ಗಳನ್ನೆಲ್ಲ ನ ಹೆಣ್ಣು ಮಕ್ಕಳಿಗೆ ನೋಡಲು ಸಿದ್ಧರಾಮಯ್ಯ ಅವಶ್ಯಕತೆ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಇದ್ರಿಂದ ಮನೇಲಿ ದುಡ್ಡು ಕೇಳಿ ಗಂಡಸರ ಹತ್ರ ದುಡ್ಡು ಕೇಳೋದು ಕಮ್ಮಿ ಆಗಿದೆ ಮನೇಲೆ ಒಂದು ಸ್ವಲ್ಪ ದುಡ್ಡು ಉಳಿಯೋ ದುಡ್ಡು ಉಳಿಯೋಕು ಅವಶ್ಯಕತೆ ಆಗಿದೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಬಡ ಜನರಿಗೂ ಜಾಸ್ತಿ ಪ್ರಯೋಜನ ಆಗಿದೆ ಏನಾಯ್ತು ರೀ